ನನ್ನ ಮದುವೆ ಆಗಿ ನಮ್ಮ ತಂದೆ ತಾಯಿಯೆಲ್ಲ ಸೇರಿ ಮದುವೆ ಮಾಡಿಕೊಟ್ರು ಅಲ್ಲಿ ಮದುವೆ ಆದಮೇಲೆ ಅತ್ತೆ ಮಾವ ಮತ್ತು ಗಂಡ ಮೈದುನ ಅವ್ರ ಹೆಂಡ್ತಿ ಎಲ್ಲ ತುಂಬ ಟಾರ್ಚರ್ ಕೊಡಕ್ಕೆ ಶುರು ಮಾಡಿದ್ರು ಒಂದೇ ಕಾರಣ ಏನು ಅಂದರೆ ಹೆಣ್ಮಕ್ಳು ಹೆಣ್ಮಗು ಆಯಿತು ಅಂದ ತಕ್ಷಣ ಟಾರ್ಚರ್ ಶುರು ಮಾಡಿದ್ರು ಅಂತಲೇ ಟಾರ್ಚರ್ ಶುರು ಮಾಡಿದರು ಆ ಟೈಮಲ್ಲಿ ಮನೇನೂ ಕೊಡಲಿಲ್ಲ ನಮಗೆ ಹೊರಗಡೆ ಹಾಕ್ಬಿಟ್ರು ಇದನ್ನು ಎಲ್ಲವನ್ನು ನಾನು ಸಹಿಸಿಕೊಂಡು ಕೂಲಿ ಮಾಡ್ತಾ ಹೇಗೋ ಒಂದು ಜೀವನ ಸಾಗಿಸ್ತಾ ಬರ್ತಿದ್ದೆ ಈ ನಡುವೆ ಇನ್ನೂ ಅಷ್ಟೆಲ್ಲ ಮಾಡಿದ್ರೂ ನಮ್ಮ ಜಮಿನಲ್ಲಿದೀಯಾ ನಮ್ಮ ಮನೆಲ್ಲಿದೀಯಾ ಎಲ್ಲ ನನ್ನದು ನನ್ನದು ನನ್ನದು ಅನ್ನೋ ರೀತಿ ಶುರು ಮಾಡಿದರು ಅದನ್ನೂ ಸಹಿಸ್ಕೊಂಡು ಎದ್ರೂ ಎದ್ರುಸ್ ಎದ್ ನನ್ನನ್ನು ನಾನು ಸಮರ್ಥಗೊಳಿಸಿಕೊಂಡು ಇಲ್ಲ ನಾನು ಇದು ಮಾಡಲೇಬೇಕು ನನ್ನ ಮಕ್ಕಳಿಗೋಸ್ಕರನಾದ್ರು ಮಾಡಬೇಕು ಇವತ್ತು ನಾನು ವೀಕ್ ಆದರೆ ನಾಳೆ ನನ್ನ ಮಕ್ಕಳು ನನ್ನ ಹಂಗೆ ವೀಕ್ ಆಗ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲವನ್ನೂ ಸಹಿಸ್ಕೊ ಬರ್ತಿದೀನಿ ಸಹಿಸ್ಕೊ ಬರ್ತಿದೀನಿ ಅವ್ರಿಗ್ ಖುಷಿ ಈಗ ನಾನು ನನ್ನ ಮಕ್ಕಳು ಅಂದ ಮೇಲೆ ತಂದೆನ ಪ್ರತಿಯೊಂದಕ್ಕೂ ಹೆಣ್ಮಕ್ಳ್ ಅಂದ ಮೇಲೆ ಅವಲಂಬಿತವಾಗೇ ಇರುತ್ತವೆ ಅದು ಯಾವುದನ್ನೂ ಅವರು ಅವರು ನಿಭಾಯಿಸದಿದ್ದಾಗ ಅದೆಲ್ಲವನ್ನೂ ನಾನು ಒಬ್ಬಳೇ ನಿಭಾಯಿಸುವಂಥ ಪರಿಸ್ಥಿತಿ ಕೂಡ ಇದೆ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀನಿ ನಿಭಾಯಿಸ್ಕೊಂಡು ಹೋಗ್ತಿದಿನಿ ಈಗ ನನಗೆ ಯಾರಾದ್ರೂ ಏನಾದ್ರೂ ಅಂದರೆ ತುಂಬ ಅಳು ಬರುತ್ತೆ ಅಳ್ತಾ ಕುತ್ಕೊಂಡು ಬಿಡ್ತೀನಿ ಅವ್ರಿಗೆ ಹಿಂದೆ ತಿರುಗಿ ಏನು ಮಾತಾಡೋದು ಅನ್ನೋದು ನನಗೆ ಆ ಟೈಮಲ್ಲಿ ಫ್ಲ್ಯಾಶ್ ಆಗಲ್ಲ ಆಮೇಲೆ ಸ್ವಲ್ಪ ಹೊತ್ ಆದಮೇಲೆ ಅದನ್ನು ಯೋಚನೆ ಮಾಡ್ತೀನಿ ಹೌದು ನಾನು ಇವ್ರ ಕೈಲಿ ಯಾಕೆ ಹಿಂಗೆ ಅನಿಸ್ಕೊಂಡೆ ನನಗೆ ಇವ್ರು ಏನಾದ್ರೂ ದುಡ್ದು ಹಾಕ್ತಿದಾರಾ ಇಲ್ಲ ನಾನೇ ದುಡೀತಿದೀನಿ ನಾನೇ ಸಾಕ್ತಿದೀನಿ ಇವ್ರ ಕೈಲಿ ಯಾಕೆ ಅನಿಸ್ಕೊಬೇಕು ಅನ್ನೋ ರೀತಿ ನನಗೆ ನಾನೇ ಅದನ್ನು ಶ್ಟ್ರೆಂತಾಗಿ ತಗೊಂಡು ಕೋಪ ತಗೊಂಡು ನಾನೂ ಒಂದು ಜಾಬಿಗೆ ಹೋಗ್ಬೇಕು ನನ್ನ ಜೀವನನು ಕಟ್ಕೊಬೇಕು ನನ್ನ ಮಕ್ಳನ್ನೂ ಮುಂದೆ ದಡ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನನ್ನು ನಾನು ಒಂದು ಕೆಲ್ಸ್ವಾಗಿ ಕೆಲ್ ಒಂದು ಜಾಬು ಏನಾದ್ರೂ ಕೆಲಸಕ್ಕೆ ನಾನು ಹೋಗ್ಬೇಕು ಅನ್ನೋ ರೀತಿ ನಾನು ಹೊರಗ್ ನಡೆದೆ ಹೊರಗ್ ಬಂದಿದೀನಿ ನಮ್ಮ ಯಜಮಾನ್ರು ಸಹ ಸಪೋರ್ಟು ಅಂದರೆ ಅವ್ರು ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ ಅವರೋ ನನ್ನ ಮೇಲೆ ಡಿಪೆಂಡು ನಾನು ಏನು ಮಾಡ್ತೀನಿ ಅದರ ಮೇಲೆ ಇದನ್ನು ಸಹಿಸ್ಕೊಂಡು ನಾನು ಹೋಗ್ತಿದೀನಿ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ ಅವಳು ಕೇಳ್ತಾಳೆ ಕೆಲವೊಂದು ಸರ್ತಿ ಅಮ್ಮ ಹೆಣ್ಮಕ್ಳು ಅಂದರೆ ಹೆದ್ರ್ಕೊಂಡೆ ಬದುಕಬೇಕಾ ಧೈರ್ಯವಾಗಿ ಓಡಾಡಂಗಿಲ್ಲವಾ ಈಗ ನಾವು ಹಿಂದ್ ತಿರ್ಗಿ ಮಾತಾಡಂಗಿಲ್ಲವಾ ಅಮ್ಮ ಅಜ್ಜಿ ತಾತಗೆ ಯಾರಿಗೂ ಇಲ್ಲ ಮಗಳೇ ಅವ್ರು ಯಾರಿಗೂ ಹಿಂದ್ ತಿರ್ಗಿ ಮಾತಾಡಬಾರ್ದು ನೀನು ನೀನು ಇನ್ನೂ ಸಣ್ಣೋವ್ಳು ಅಂತ ಹೇಳ್ಕೊಂಡು ಅವ್ರನ್ನ ಸುಧಾರಿಸ್ಕೊಂಡು ಅತ್ತೆ ಮಾವ ಇವರೆಲ್ಲರೊಳಗೂ ಸುಧಾರಿಸ್ಕೊಂಡು ಮುಂದೆ ಬರ್ತಿದೀನಿ ಆದರೆ ಅವ್ರು ಏನಾದ್ರೂ ಅಂದಾಗ ನನಗೆ ಅದು ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ಡಿಪ್ರೇಶನ್ವರೆಗೂ ತುಂಬ ಯೋಚನೆ ಮಾಡ್ಬಿಡ್ತೀನಿ ನಾನು ಒಬ್ಬೊಬ್ಬಳೇ ಕುತ್ಕೊಂಡು ಆಗ ಒಂದು ಸ್ವಲ್ಪ ಹೊತ್ ಯೋಚನೆ ಮಾಡಿ ನನ್ನ ಮನಸ್ಸಿಗೆ ನಾನು ನೆಮ್ಮದಿ ತಂತೀನಿ ಇಲ್ಲ ನನಿಗೆ ಮಕ್ಕಳಿದವೆ ನನ್ನ ಮಕ್ಕಳನ್ನ ನಾನು ಓದಿಸ್ಬೇಕು ನಾನು ಕೆಲ್ಸಕ್ಕೆ ಹೋದಾಗಲೂ ಅಷ್ಟೇ ನಾನು ಕೆಲ್ಸದ ಹತ್ರನು ಅಷ್ಟೇ ಏನಾದರೂ ಮಾಡಬೇಕು ಅಂದಾಗ ಅದನ್ನು ಮಾಡೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿ ಇರೋಲ್ಲ ಕಲಿಯಬೇಕು ಹೊಸ್ತಾಗ್ ಕಲೀತಿದೀನಿ ಕಲೀತೀನಿ ಕಲೀತೀನಿ ಹೊರಗಡೆ ಹತ್ತು ವರ್ಷದಿಂದ ನಾನು ಹೊರ್ಗಡೆ ಬಂದವಳೇ ಅಲ್ಲ ಮನೆಯಿಂದ ಹೊರಗೆ ಈಗ ಅಂಬ್ಗಾಲು ಇಡ್ತಾರಲ್ಲ ಆ ರೀತಿ ಹೆಜ್ಜೆ ಇಡ್ತಾ ಇದೀನಿ ಒಂದೊಂದೇ ಹೆಜ್ಜೆ ಅದು ನಾನು ನನ್ನ ಶ್ಟ್ರೆಂತ್ ಅಂತ ಅನ್ಕೊತಿನಿ ನನ್ನ ಮಕ್ಳಿಗೂ ಸಹ ಅದನ್ನೇ ಹೇಳ್ಕೊಡ್ತಿನಿ ನಾನು ನನ್ನ ಶ್ಟ್ರೆಂತ್ ಈ ನಾನೇ ಈಗೀಗ ವೀಕ್ ಆಗಿದ್ದೆ ಹೌದು ನಾನು ಮೊದಲು ಎಲ್ಲದಕ್ಕೂ ಹೆದ್ರುತಿದ್ದೆ ಹೊರಗೆ ಹೋಗೋದ್ ಹೆಂಗೆ ಮಾರ್ಕೆಟಿಗೆ ಹೋಗೋದಾಗ್ಲಿ ಇಲ್ಲ ಗಂಡ ಇರಬೇಕು ಇಲ್ಲ ಅತ್ತೆ ಇರಬೇಕು ಇಲ್ಲ ತಂದೆ ತಾಯಿ ಯಾರಾದ್ರೂ ಒಬ್ಬರು ನನ್ನೋವ್ರು ಅಂತ ಜೊತೆಲಿ ಇದ್ದಾಗ ಮಾತ್ರ ಹೊರ್ಗಡೆ ಬರ್ತಿದ್ದೆ ಈಗ ಆ ರೀತಿ ಮಾಡ್ತಿಲ್ಲ ನಾನೇ ಧೈರ್ಯವಾಗಿ ಓಡಾಡ್ತೀನಿ ಹೌದು ನನ್ನ ಮಗಳಿಗೆ ಇದು ಸರಿ ಇದು ತಪ್ಪು ಹಿಂಗ್ ಹೋಗ್ಬೇಕು ಹಿಂಗ್ ಮಾಡಬೇಕು ಅನ್ನೋ ಒಂದು ಧೈರ್ಯ ಹೇಳಕ್ಕೆ ನನಗೆ ಈಗ ನನ್ನಲ್ಲೇ ನಾನು ಧೈರ್ಯ ತೊಂತಿದೀನಿ ಆ ಧೈರ್ಯ ಹೇಳಿ ಅವ್ರನ್ನು ಕಳಿಸೋಕ್ಕೆ

ಈಗ ನಾನು ಕೆಲಸ ಕಲ್ತ ಮೇಲೆ ಈಗ ಕಲಿಯಬೇಕು ಅಂತ ಮನ್ಸು ಮಾಡಿದೀನಿ ಆ ಕೆಲಸ ಇವಾಗ ನಾನು ಕಲಿತಾ ಇದೀನಿ ಅದರಲ್ಲಿ ಒಂಚೂರು ಪರ್ವಾಗಿಲ್ಲ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಮಾಡ್ತಿದೀನಿ ನನ್ನ ಮುಂದೆ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಈಗ ಮಾಡಬೇಕು ಯಾವುದಕ್ಕೂ ಸೋಲನ್ನು ಒಪ್ಕೊಬಾರದು ಹೆಣ್ಮಕ್ಳು ಆದೋವ್ರು ಮಾಡ್ತಾನೇ ಇರಬೇಕು ಗಂಡನ್ನೂ ಸಹ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ಇದೆಯಲ್ಲ ಅದು ತುಂಬ ಕಷ್ಟ ಅನಿಸುತ್ತೆ ನನಗೆ ಎಷ್ಟು ಕಷ್ಟ ಅಂದರೆ ಆಗಲ್ಲವೇನೋ ನನ್ನ ಕೈಲಿ ನಾನು ಇದನ್ನು ಮಾಡಲ್ಲವೇನೋ ಅನ್ನಷ್ಟು ಯೋಚನೆಗಳು ಬರ್ತವೆ ಮತ್ತು ಕೆಲಸದಿಂದ ಮನೆಗೆ ಹೋದಾಗ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ನಾನೇ ನೋಡ್ಕೊಬೇಕಾದಾಗ ಅಯ್ಯೋ ನನಗೂ ಸಾಕಾಗಿರುತ್ತೆ ನನಗೆ ರೆಶ್ಟ್ ಬೇಕು ಅನ್ನೋ ಒಂದು ಮನಸ್ಸು ಹೇಳ್ತಿರುತ್ತೆ ಆದರೆ ಅದು ಸಿಗಲ್ಲ ನನಗೆ ಆ ಟೈಮಲ್ಲಿ ನಾನು ನನಗೆ ನಾನೇ ತೊಂತೀನಿ ಹೌದು ನನ್ನ ಮಕ್ಕಳು ಇದು ನನ್ನ ಸಂಸಾರ ನಾನು ಇದಕ್ಕೋಸ್ಕರ ಹೋರಾಡಲೇಬೇಕು ಆಗಲ್ಲ ಅಂತ ಕುತ್ತೋರ ಮುಂದೆ ನಾನು ಎದ್ದು ನಿಲ್ಲಲ್ಲೇಬೇಕು ಹೆಣ್ಮಕ್ಳು ಅಂತ ತಿರಸ್ಕಾರ ಮಾಡೋರ ಮುಂದೆ ಎದ್ದು ನಿಲ್ಲಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರ್ನೂ ಸಹಿಸ್ಕೊಂಡು ನನ್ನ ಗಂಡನನ್ನೂ ನಾನೇ ಸಾಕಿಕೊಂಡು ಹೋಗ್ತಿದೀನಿ ಈಗಲೂ ಸಾಕ್ತಿದೀನಿ ಅಂದ ತಕ್ಷಣ ಏನು ಅವ್ರೇನೂ ನನ್ಮೇಲೆ ಏನು ಏನಂತಾರೆ ನಾನು ನಾನು ನಾನು ಯಾ ಸಾಕ್ತಿದೀನಿ ಅಂದ ತಕ್ಷಣ ನನ್ನ ಏನು ಬೈಯೋದು ಬಿಡಲ್ಲ ನನ್ನ ಅನ್ನೋದು ಬಿಡಲ್ಲ ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದ್ದರೂ ಸಹ ನಾನೇ ಹೊರೆ ನಾನೇ ನಿಭಾಯಿಸಬೇಕು ಈ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಆಗಲಿ ಅಲ್ಲೂ ಅಷ್ಟೇ ನನ್ನ ಮಕ್ಳ ಬಗ್ಗೆ ಕೇಳಿದಾಗ ಹೆಮ್ಮೆ ಅನಿಸುತ್ತೆ ಕೆಲವು ಸರ್ತಿ ಕೆಲವು ಸರ್ತಿ ಚಿಕ್ಕ ಮಕ್ಳು ಅಲ್ಲವಾ ತಪ್ಪು ಕೆಲವು ತಪ್ಪು ಮಾಡೇ ಮಾಡ್ತಾರೆ ಅದನ್ನು ಸಹಿಸ್ಕೊಂಡ್ ಹೋಗ್ಬೇಕು ನನ್ನ ವೀಕ್ನೆಸ್ಸು ಎಲ್ಲೇ ಹೋದ್ರು ಯಾವುದಕ್ಕೂ ಹೆದ್ರ್ಬಾರ್ದು ಅನ್ನೋದನ್ನು ಕಲೀತಾ ಇದೀನಿ ಕಲೀತಾ ಇದೀನಿ ಎಷ್ಟು ಎಫರ್ಟ್ ಹಾಕಿದ್ರು ನನ್ನ ಸಮಸ್ಯೆಗಳು ಮುಗೀತಿಲ್ಲವಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಎಷ್ಟು ಎಫರ್ಟ್ ಹಾಕಿದ್ರು ನನ್ನ ಜೀವನ ಇಷ್ಟೇನಾ ಅನ್ನೋ ಒಂದು ಫೀಲು ನನ್ನ ಮನ್ಸಲ್ಲಿ ತುಂಬ ಕೊರೀತಿರುತ್ತೆ ಎಲ್ಲೇ ಹೋದ್ರು ಏನೇ ಮಾಡಿದರೂ ಅದೊಂದು ಫೀಲಿಂಗ್ಸ್ ತುಂಬ ಇರುತ್ತೆ ನಾನೀಗ ಕೆಲ್ಸಕ್ಕೆ ಹೋದರೂ ಸಹ ಮನೆ ಬಗ್ಗೆಯೇ ಕೆಲವು ಟೈಮ್ ಯೋಚನೆ ಬಂದುಬಿಡುತ್ತೆ ಆದರೆ ಅದನ್ನೆಲ್ಲ ಮರೆತು ನನ್ನ ಪಾಡಿಗೆ ನಾನು ಕೆಲಸನ ನಿಭಾಯಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಂತ ನಾನೇ ಅಂದ್ಕೊಂಡು ನನ್ನ ಕೆಲಸನ ನಿಭಾಯಿಸಿಕೊಂಡು ಹೋಗ್ತಿದೀನಿ ಹೋಗ್ತೀನಿ ಅಲ್ಲಿ ಈಗ ಅತ್ತೆ ಮಾವ ಇದ್ದಾಗ ಅವರು ಅನ್ನೋದು ಸಹಜ ಈಗ ತಂದೆ ತಾಯಿ ಯಾರೂ ಇಲ್ದಿದ್ದ ನನಗೆ ತಂದೆ ತಾಯಿ ಯಾರೂ ಇಲ್ಲ ಆ ಅವ್ರನ್ನೇ ತಂದೆ ತಾಯಿ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಿದಿನಿ ಹಂಗಿರುವಾಗ ಈಗ ಸದ್ಯದಲ್ಲಿ ನಮ್ಮ ಮಾವ ಕೂಡ ಎಕ್ಸ್ಪೈರ್ ಆಗ್ತಾರೆ ಅವ್ರನ್ನ ಕಳ್ಕೊತಿನಿ ತಬ್ಬಲಿ ಆಗ್ತೀನಿ ನಮ್ಮ ಮಾವ ಎಕ್ಸ್ಪೈರ್ ಆದ ತಕ್ಷಣ ನನ್ನ ಅತ್ತೆ ನನ್ನ ಗಂಡಂಗೆ ಇನ್ನೂ ಅಳು ಬರುತ್ತೆ ಅವ್ರನ್ನೂ ಹೊರಗೆ ಹಾಕಿದ್ದಾರೆ ಆದರೂ ತವ್ರು ಮನೆ ನಾನು ಇದನ್ನು ನಿಭಾಯಿಸಿಕೊಂಡು ಹೋಗ್ತಿದೀನಿ ನನ್ನ ಮ ಹೊರಗಡೆ ಬಂದಾಗಲೂ ಅಷ್ಟೇ ಈಗ ಎಲ್ಲಾದ್ರೂ ಹೋದಾಗಲೂ ಅಷ್ಟೇ ಈಗ ನನಗೆ ಯಾರಾದ್ರೂ ಏನಾದ್ರೂ ಅಂದುಬಿಟ್ರೆ ಆ ತಕ್ಷಣಕ್ಕೆ ಕುತ್ಕೊಂಡು ತುಂಬ ಅತ್ತು ಬಿಡ್ತೀನಿ ಅಳೋದು ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದರೂ ಕಣ್ಣೀರು ಬಂದೇ ಬರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದೀನಿ ಕಂಟ್ರೋಲ್ ಮಾಡಿಕೊಂಡು ಆ ತಕ್ಷಣಕ್ಕೆ ನನಗೆ ನಾನೇ ಧೈರ್ಯ ತೊಗೊಂಡು ಇಲ್ಲಿಂದ ಮನೆಗೆ ಹೋಗಿ ನನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಇದರಲ್ಲೆಲ್ಲ ಮುಳುಗ್ಸ್ಕೊತಿನಿ ಅವರಿಗೆ ಬೇರೆ ಬೇರೆ ಕೇರಮ್ ಬೋರ್ಡ್ ಆಡೋದು ಈ ರೀತಿ ಬೇರೆ ಏನಾದರೂ ಆಟಗಳ ಬಗ್ಗೆ ಮನೆ ಒಳಗೆ ಕುತ್ಕೊಂಡು ಆಡೋದು ಚೆಸ್ ಆಡೋದು ಈ ರೀತಿ ಇದ್ರ ಬಗ್ಗೆ ಅವ್ರ ಹತ್ರ ಏನು ಅನುಕೂಲ ಆಗುತ್ತೆ ಅದನ್ನು ನಾನು ತಿಳ್ಕೊಂಡು ನನಗೇನು ಗೊತ್ತು ಅದನ್ನು ನನ್ನ ಮಕ್ಕಳಿಗೆ ಹೇಳ್ಕೊಟ್ಟು ಜೀವನ ನಿಧಾನಕ್ಕೆ ಹೋಗ್ತಾ ಇದೆ ಇದೆಲ್ಲದ್ರ ಮಧ್ಯೆ ನಾವು ಈಗ ಎಲ್ಲಾದ್ರೂ ಹೋದಾಗ ಹೌದು ನನಗೆ ಭಯ ಆಗುತ್ತೆ ನಾನು ಮಾಡಲ್ಲ ಅನ್ನೋದನ್ನು ಮನ್ಸಿಗೆ ತುಂಬ ಬರುತ್ತೆ ಆಗ ನನಗೆ ನಾನೇ ಅನ್ಕೊತಿನಿ ಮಾಡಲ್ಲ ಅಂದರೆ ವಿಧಿ ನಾ ಮಾಡಲ್ಲ ಅಂದರೆ ನಾನು ಸೋತು ಲೆಕ್ಕಚಾರ ಸೋಲಬಾರ್ದು ಗೆಲ್ಲಬೇಕು ನಾಲ್ಕು ಜನದ ಮುಂದೆ ನಾನೂ ಗೆಲ್ಲಬೇಕು ಅನ್ನೋದೊಂದು ಮನಸ್ಸಿಗೆ ತುಂಬ ಬರುತ್ತೆ ಫಷ್ಟು ಏನೂ ಗೊತ್ತಿರಲಿಲ್ಲ ನನಗೆ ಮನೆಯಿಂದ ಈಗ ಬಂದು ಹೊರಗೆ ಬಂದು ಬರೋವ್ರು ನನಗೆ ಪ್ರಪಂಚದ ಜ್ಞಾನದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮನೆಯಿಂದ ಹೊರಗ್ ಬಂದ ಮೇಲೆ ನಾನು ನನ್ನನ್ನು ನಾನು ಕಂಡುಕೊಂಡಿದ್ದು ಈಗ ಹಂಗಂತಾರೆ ನಮ್ಮ ಅತ್ತೆ ಮಾವ ಎಲ್ಲ ಪರ್ವಾಗಿಲ್ಲ ನೀನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದೀನಿ ಮನೇನೂ ನಿಭಾಯಿಸ್ಕೊಂಡು ಹೋಗ್ತಿದೀಯ ಹೊರ್ಗಡೆ ಕೆಲಸ ಎಲ್ಲ ಹೇಗಿದೆ ಈಗ ಒಂಚೂರು ಧೈರ್ಯ ಬಂತಲ್ಲವಾ ನಿನಗೆ ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ ಮಾತಾಡ್ತಾರೆ ಆಗ ನಮಗೂ ಕೆಲವು ಟೈಮ್ ಬೇಜಾರಾಗುತ್ತೆ ಅಯ್ಯೋ ಹೆಣ್ಮಕ್ಳು ದುಡಿಯೋದೇ ತಪ್ಪಾ ಗಂಡನಿಗೆ ಸ್ವಲ್ಪ ಸಹಾಯ ಮಾಡೋದೇ ತಪ್ಪಾ ಅನ್ನೋ ರೀತಿ ಅನಿಸುತ್ತೆ ಅವ್ರೆಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗೋದು ತುಂಬ ಅಂತ ಅನಿಸುತ್ತೆ ಮಕ್ಳಿಗೆ ಸ್ಕೂಲಿಗೆ ಕಳಿಸಬೇಕು ಇದು ಮಕ್ಕಳು ಓದುವಾಗ್ಲೂ ಅಷ್ಟೇ ನ ಸ್ಕೂಲಲ್ಲೂ ಅಷ್ಟೇ ಏನಾದ್ರೂ ಮಾಡಬೇಕು ಅಂದ್ಕೊಂಡಾಗ ನಾನು ಸೋಲ್ತೀನಿ ಅಂತ ಯೋಚನೆ ಮಾಡ್ತಿರಲಿಲ್ಲ ಅದು ಆಗಲಿ ಬಿಡಲಿ ನಾನು ಮುಂದೆ ಹೋಗ್ತಿದ್ದೆ ಮುನ್ನುಗ್ಗಿದ್ದೆ ಕೂಡ ಒಂದು ಸರ್ತಿ ಹಿಂಗೇ ಆಗಿ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಬರಿಬೇಕಿತ್ತು ಓ ಹೌದು ನೀನು ಎಸ್ ಎಲ್ ಸಿ ಎಕ್ಸಾಮ್ ಬರ್ಯೋದು ಬೇಡ ಅಂತ ಮನೆಲಿ ಪ್ರೆಝರ್ ಬಂತು ಅದನ್ನೂ ದಾಟ್ಕೊಂಡು ಹೋಗಿ ಎಕ್ಸಾಮ್ ಬರೆದೆ ಆ ಟೈಮಲ್ಲಿ ನಮ್ಮ ಟೀಚರ್ಸ್ ಎಲ್ಲ ನನ್ನನ್ನ ತುಂಬ ಹೊಗ್ಳೋರು ನಾನು ಪಿ ಯು ಬ ಪಿ ಯು ಸಿ ಪಿ ಯು ಸಿ ಬರೋವರೆಗೂ ನಾನು ಟೀಚರ್ಸ್ ಕಾಂಟ್ಯಾಕ್ಟಲ್ಲೇ ಇದ್ದರು ಮತ್ತು ನನ್ನ ಮ್ಯಾರೇಜ್ ಆದಮೇಲೆ ಅವ್ರ ಕಾಂಟಾಕ್ಟ್ ಎಲ್ಲ ಹೋಗಿದ್ದು ಅಷ್ಟು ನಮ್ಮ ಟೀಚರ್ಸ್ ನನಗೆ ಧೈರ್ಯ ತುಂಬೋವ್ರು ಎಲ್ಪ್ ಮಾಡೋವ್ರು ಪ್ರತಿಯೊಂದೂ ಮಾಡೋವ್ರು ಹಾಗೇ ಸಹ ನನಗೆ ಧೈರ್ಯ ತುಂಬ ಧೈರ್ಯ ತಂದ್ಕೊಳೋದು ನನಗೆ ಹೆಂಗ್ ಅನಿಸುತ್ತೆ ನನ್ನಂಗೆ ಯಾರೂ ಸೋಲು ಯಾರೂ ಸೋಲನ್ನು ಒಪ್ಕೊಬಾರದು ಮುನ್ನುಗ್ಗಿ ಎಷ್ಟು ಆಗುತ್ತೋ ಅಷ್ಟು ಮುಂದೆ ಹೋಗ್ತಾ ಇರಬೇಕು ಅನ್ನೋದೊಂದು ಆಸೆ